ಹಲೋ ಹಲೋ ನಮಸ್ತೆ ಸರ್ ಟ್ರಾವೆಲ್ ಏಜೆನ್ಸಿಯವರಾ ಮಾತಾಡ್ತಿರೋದು ಸರ್ ನಾವು ಟೂರಿಸ್ಟು ಸರ್ ಮೈಸೂರಿಗೆ ಬಂದಿದ್ವಿ ನಮಗೆ ಐದು ಜನ ಇರೊ ಗಾಡಿ ಬೇಕಿತ್ತು ಸೋ ನಿಮ್ಮ ಹತ್ರ ಐದು ಜನ ಐದು ಜನಕ್ಕಾಗೊಂಥದ್ ಯಾವುದಿದೆ ಸರ್ ವೆಯ್ಕಲ್ಸು ಕಾರಲ್ಲಿ ಸರ್ ಯಾವುದಿದೆ ಇಂಡಿಕಾನ ಇಲ್ಲಂದರೆ ಮಾಮೂಲಿ ಐ ಟೆನ್ನ ಐ ಟ್ವೆಂಟಿ ಯಾವುದಿದೆ ಸರ್ ಕಾರು ಐ ಟ್ವೆಂಟ್ ಹೌದ ಸರ್ ಓಕೆ ಸರ್ ಐ ಟ್ವೆಂಟಿಗಾದರೆ ಎಷ್ಟಾಗ್ಬೋದು ಸರ್ ಅದು ಪೆಟ್ರೋಲ ಇಲ್ಲ ಡೀಸಲ್ ಕಾರ ಸರ್ ಹೌದ ಸರ್ ಕಿಲೋಮೀಟ್ರಿಗೆ ಎಷ್ಟು ತಗೊತೀರ ಸರ್ ನೀವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಸರ್ ಹತ್ತು ರೂಪಾಯಿ ಇದೆ ಸರ್ ಏನು ಸರ್ ನೀವು ಹತ್ತು ರೂಪಾಯಲ್ಲಿ ಡಬ್ಬಲ್ ಹೇಳಿಬಿಟ್ರೀ

ಹೌದು ಸರ್ ಹೌದು

ಇದೆ ಸರ್ ನೋಡಿ ನಾವು ಟೂರಿಸ್ಟು ಇವಾಗ ಬಂದಿದೀವಿ ಮೈಸೂರಿಗೆ ಚಾಮುಂಡಿ ಚಾಮುಂಡಿ ಬೆಟ್ಟ ನೋಡಲಿಕ್ಕೆ ಅಂತ ಇಲ್ಲ ನಾಳೆಯೆ ಬೇಕಿದೆ ಬೆಳಗ್ಗೆ ಹೊತ್ನಂತೆ ಬೇಕಿದೆ ಹೊತ್ನಂತೆ ಹೋಗಿ ಬರೀ

ಓಕೆ ಸರ್ ಹಾಂ ಓಕೆ ಬರ್ತೀವಿ ಆರು ಗಂಟೆಗೆಲ್ಲ ರೆಡಿ ಇರ್ತೀವಿ ನಮ್ಮದು ಚಿನ್ಯಾಗ್ ಕಳಿಸ್ಬೇಕು ವ ವೆಯ್ಕಲ್ನನ್ನ ಸ್ವಾರಿ ಮೈಸೂರು ಸಿಟಿಲೇ ಕಳಿಸಿ ಸರ್ ಅಲ್ಲಿಂದ ಹೋಗ್ತೀವಿ ಹಾಂ ಸರ್ ಇನ್ನೊಂದು ಡೌಟ್ ಇದೆ ಚಾಮುಂಡಿ ಬೆಟ್ಟ ಎಷ್ಟು ಗಂಟೆಗೆ ಓಪನ್ ಆಗೋದು ಹಾಂ ಓಕೆ ಹಂಗಾದ್ರ್ ನಾವು ಇಲ್ಲಿಂದ ಹೊರ್ಡೊ ಅಷ್ಟ್ರಲ್ಲಿ ಕರೆಕ್ಟಾಗಿ ಹೋಗ್ಬೋದು ಮತ್ತು ಇನ್ಯಾವ ಕಡೆ ಹ್ಞೂ ಹ್ಞೂ ಹೇಳಿ ಮೇಡಮ್ ಹ್ಞೂ ಓಕೆ ನೆಕ್ಸ್ಟ್ ಓಕೆ ತ್ಯಾಂಕ್ ಯು ಸರ್ ಇನ್ಯಾವುದಾದ್ರು ಇದ್ದರೆ ಖಂಡಿತ ನಿಮಗೂ ಹೇಳ್ತೀವಿ ಓಕೆ ತ್ಯಾಂಕ್ ಯು ಸರ್